ಹಾಂ ಹೇಳ್ರಿ ಹ್ಞೂನ್ ರೀ ಹೂವಿನ ಅಂಗ್ಡಿಯವ್ರ್ ರೀ ನಾವು ಹಾಂ ರೀ ಏನು ಫಂಕ್ಷನ್ ರೀ

ಆಯ್ತು ರೀ ಕೊಡ್ತೀವಿ ಯಾವ ಯಾವ ಥರದ ಹೂ ಬೇಕು ಎಷ್ಟು ಬೇಕಂತ ಹೇಳ್ರಿ ಹಾಂ ರೀ ಹಾಂ ರೀ

ಹ್ಞೂ ಹಾಂ ಅದಾವೆ ರೀ ಎಲ್ಲ ಹೂ ಥರದ್ದು ಅದಾವೆ ರೀ ನಮ್ಮ ಕಡೆ

ಅವಷ್ಟಕ್ಕೂ ಸೇರಿ ತ್ರೀ ತೌಸಂಡ್ ಆಗತ್ತೆ ರೀ ಮೇಡಮ್ ಹಾಂ ರೀ ಎಲ್ಲಾ ಹೂ ಸೇರಿ ಮೂರು ಇಲ್ಲ ರೀ ಇವಾಗೆಲ್ಲ ಹೂದು ಭಾಳ ರೇಟು ರೇಟ್ ಐತೆ ರೀ ಇವಾಗೆಲ್ಲ ಹಂಗ ಎ ಭಾಳ ಕೇಳಾಕ್ಹತ್ಯಾರಲ್ಲ ನಾವೆಲ್ಲ ಅಷ್ಟು ಕೊಡ್ಬೇಕು ಅಂತನೇ ನಾವು ಫೈವ್ ತೌಸಂಡ್ ಇದ್ದಿದ್ದು ಮೈನಸ್ ಮಾಡಿ ತ್ರೀ ತೌಸಂಡ್ ಮಾಡಿವಿ ರೀ ಇಲ್ಲ ರೀ ನಮಗೂ ಅದು ಲಾಭ ಆಗೋಲ್ಲ ಇವಾಗ ಎಲ್ಲ ಹೂನು ರೇಟು ಜಾಸ್ತಿ ಅದವೆ ಅವನ್ನು ತಗೊಂಡು ಬಂದು ಮತ್ತೆ ನಾವು ಕಟ್ಟಿ ಮತ್ತೆ ಕಸ್ಟಮರಿಗೆ ಅವನ್ನು ಮಾರ್ಬೇಕು ರೇಟ್ ಜಾಸ್ತಿ ಅದವೆ ರೀ ಮಾಡೋಕ್ಕಾಗಲ್ಲ ಹಾಂ ನಾವು ಬೇರೆ ಕಡೆಯಿಂದ ತರಸ್ತೀವಿ ರೀ ಅಲ್ಲೆಲ್ಲ ರೇಟ್ ಜಾಸ್ತಿ ಇರ್ತಾವೆ

ಹೆಚ್ಚು ಕಡ್ಮೆ ಅಂದ್ರೆ ಒಂದು ಎರಡು ಸಾವಿರದ ಎಂಟ್ನೂರು ರೂಪಾಯಿ ನೋಡಿರಿ ಅಷ್ಟೇ ಹಾಂ ರೀ ನೋಡಿ ಹಾಕಾಣಂತ್ರಿ ಇವಾಗ ಮತ್ತು ಎಷ್ಟು ಬೇಕು ರೀ ಮತ್ತು ಯಾವಾಗ ಮತ್ತು ಯಾವಾಗ ಬೇಕು ರೀ ನಿಮ್ಗೆ ಹೂ ಇವಾಗ ಹೂ ತಂದ್ ಯಾವಾಗ ಕೊಡಬೇಕ್ರಿ ನಾವು ಹಾಂ ಹಾಂ ರೀ ಬರ್ಕೊತೀವ್ ಹೇಳ್ರಿ

ಹಾಂ ಆಯ್ತು ತೊಗೊಳಿ ಬರ್ಕೊಂಡೀವಿ ಹ್ಞೂ ಕಳ್ಸ್ಕೊಡ್ತೀವಿ ರೀ ನಿಮಗೆ ಹೂ ಯಾವ ಅದು ಅಷ್ಟೇ ಬೇಕೇನ್ರಿ ಮತ್ತೆ ಏನಾದ್ರೂ ಡೆಕೋರೇಶನ್ ಮಾಡಾಕ ಅಂಥದಕ್ಕೆ ಏನಾದ್ರ್ ಬೇಕಾ ರೀ ಹ್ಞೂ ಆಯ್ ಈಗ ರೋಜ್ ಅಂಥವೆಲ್ಲ ಇರ್ತವಲ್ಲ ರೀ ಅವನ್ನು ನಾವು ಕೈ ಯಾವ ರೀತಿ ಕೊಡಣ ರೀ ಏನು ಪ್ಯಾಕ್ ಮಾಡಿ ಕೊಡಂದೆ ಏನು ಹಂಗ ಸುಮ್ಮನೆ ತಂದು ಕೊಡೋಣ ಹಾಂ ಓಕೆ ಮ್ಯಾಮ್

ನಾವು ಯಾರ ಜೊತೆ ಏನು ಕೊಟ್ಟು ಕಳ್ಸನೇನು ನೀವೇ ಬರ್ತೀರಾ ರೀ

ಆಯ್ತು ತಗೊಳಿ ಕೊಡ್ತೀವಂತೆ ಫೋನ್ಪೇ ಫೋನ್ಪೇ ಐತ್ರೀ ನಮ್ಗೆ ನಿಮಗೆ ಯ ಹೆಂಗ್ ಅನುಕೂಲ ಆಗುತ್ತೆ ಆ ರೀತಿ ಮಾಡಿರಿ ಫೋನ್ಪೇ ಆರಾ ಮಾಡ್ಬೋದು ಅಥವಾ ಕ್ಯಾಶ್ ಆದರೂ ಕೊಡ್ಬೋದು ರೀ ಹಾಂ ಇಲ್ಲ ರೀ ನಮ್ಮ ಕಡೆ ಮಾ ಕೆಲಸ ಮಾಡೋರು ಹಂಗೇನ್ ಇಲ್ಲ ರೀ ಹಾಂ ಆಯ್ತು ತಗೊಳಿ ನಾವು ಕಳಿಸ್ಕೊಡ್ತೀವಿ ಹಾಂ ಆಯ್ತು ತಗೊಳಿ ತ್ಯಾಂಕ್ಸ್ ರೀ